ಹಲೋ ಅಲೋ ಮ್ಯಾಮ್ ನಾನು ಜೀವನ್ನು ಹಲೋ ನಾನು ಜೀವನ್ ಮಾತಾಡ್ತಿರೋದು ನಾನು ಟೆಂತ್ ಬಿ

ಮ್ಯಾತ್ಸು ಮಾ ಸರ್ ಮಾಡ್ತರೆ ಅದೇನೂ ಅರ್ಥ ಆಗ್ತಾಯಿಲ್ಲ ತಲೆಗೆ ಸ್ವಲ್ಪಾನು ಇಡ್ತಯಿಲ್ಲ ನೀವು ಬಂದು ಮಾಡ್ತೀರಾ

ಸರ್ರಿಗೆ ಕೇಳಿದ್ರೂನೂ ಸರ್ರೂ ತಿರ್ಗ ಆದರೂನೂ ಅರ್ಥ ಆಗ್ತಾಯಿಲ್ಲ ಮೇಡಮ್ ಸರ್ ಏನೋ ಸ್ಪೀಡ್ ಸ್ಪೀಡಾಗಿ ಮಾತಾಡಿಕೊಂಡು ಹೊರ್ಟೋಗ್ತಾರೆ ನನ್ನ ಫ್ರೆಂಡ್ಸಿಗೂ ಅರ್ಥ ಆಗ್ತಿಲ್ಲ ಸರ್ ನೀವು ಬಂದು ಮಾಡ್ತೀರಾ

ನಾಳೆ ಪೆಷಲ್ ಕ್ಲಾಸ್ ತಗೋಂತಿರ ಸ್ಪೆಷಲ್ ಕ್ಲಾಸ್ ನೀವೇ ತಗೋಂತಿರ ಮೇಡಮ್

ಹಾಂ ಹಾಂ

ಸರಿ ಮೇಡಮ್ ಆ ಸರ್ರನ್ನು ಕೇಳೋಕೆ ಹೋದ್ರೆ ಹೊಡೆಯೋಕ್ ಬರ್ತಾರೆ ಮೇಡಮ್ ಸರ್ ಅದಕ್ಕು ಹೊಡಿತಾರೆ ಅದು ಕೊಡ್ತಾರೆ ಅವ್ರು ಮಾಡೋದು ಸ್ವಲ್ಪ ಕೂಡ ತಲೆಗೆ ಇಕ್ಕೋದಿಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಭಯ ಬೀಳ್ತಾರೆ ಮೇಡಮ್ ಬೇಡ ಹೇಳೋದು ಹೇಳೋದು ಬೇಡ ಅಂತ ಆಂ ನಾಳೆ ಪೆಷಲ್ ಕ್ಲಾಸ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಇಟ್ಕೊತಿರಿ ಮೇಡಮ್

ಸರಿ ಮೇಡಮ್